ನಾನು ಅಡುಗೆ ಮಾಡೋದನ್ನು ಒಂದು ಅಡುಗೆ ಮಾಡೋದು ಯಾವಾಗ ಅಂತಂದರೆ ಏಳನೇ ಕ್ಲಾಸಿದ್ದೆ ನಾ ಆವಾಗಿಂದ ಹಿಡ್ದು ನಾ ಅಡುಗೆ ಮಾಡೋದು ಕಲ್ತುಕೊಳ್ತಿದ್ದೆ ಕಲಿತ್ಕೋತಿದ್ದೆ ಭಾಳ ಚೆ ಸಣ್ಣಾಕಿ ಇದ್ದೆ ನಾನು ಅಡುಗೆ ಮಾಡೋ ಟೈಮ್ನಾಗ ತೋಲ್ ಸಣ್ಣ ನನದಂತೂ ಭಾಳ ಸಣ್ಣ ಏಜಿತ್ತು ಅವಾಗ ನಮ್ಮ ಅತ್ತೆ ಬಳಿಯೇ ಇದ್ದೆ ನಾನು ನಮ್ಮ ಅತ್ತೆ ಅಂದ್ರೆ ನಮ್ಮ ಪಪ್ಪನದ್ದು ಅಕ್ಕ ಚಿಕ್ಕಂದಿನಿಂದ ಅಲ್ಲೇ ನಾನು ಬೆಳೆದೆ ಅಡುಗೆ ಮಾಡೋಕೆ ಅವರೇ ನನಗೆ ಕಲಿಸಿದರು ರೊಟ್ಟಿ ಮಾಡ್ಲಿಕ್ಕೆ ಫಸ್ಟ್ ಕಲ್ತಿದ್ದೆಂದ್ರೆ ನಾನು ರೊಟ್ಟಿ ಮಾಡ್ಲಿಕ್ಕೆ ಫಸ್ಟ್ ನಂದು ಅಡುಗೆ ಮಾಡೋದು ಕಲ್ತಿದ್ದಂದ್ರೆ ರೊಟ್ಟಿ ಮಾಡೋದು ಮಾಡ್ತಿದ್ದ ಬರ್ತಿದ್ದಿಲ್ಲ ಅದೇನೋ ಒಂದು ರೊಟ್ಟಿ ಮಾಡಿದ್ರೆ ಹಾಫ್ ಕೆಳಗೆ ಬೀಳ್ತಿತ್ತು ಅರ್ಧ ಮೇಲೆ ಅರ್ಧ ಕೆಳಗೆ ಹಿಂಗೆ ಮ ಒಂದು ಸುಮಾರು ಒಂದು ಎರ್ಡು ಮೂರು ತಿಂಗಳು ಹೀಗೆ ಮಾಡಿ ಮಾಡಿ ಮಾಡಿ ರೊಟ್ಟಿ ಕಲಿತ್ಕೊಂಡಿದ್ದೆ ಸಾರು ಮಾಡೋದೇನಂತಂದರೆ ಅದನ್ನು ಎಂದು ಅಷ್ಟು ಕಷ್ಟ ಅನ್ನಿಸಿಲ್ಲ ಸಾರು ಮಾಡೋದು ಏನು ಬೇಳೆ ಆವಾಗೆಲ್ಲ ನಾವು ಗ್ಯಾಸ್ ಇದ್ದಿಲ್ಲ ಒಲೆ ಮೇಲೆ ಒಲೆ ಮೇಲೆ ಮಾಡುತ್ತಿದ್ದೆವು ಒಲೆ ಮೇಲೆಯೂ ನೀರು ಇಟ್ಬಿಟ್ಟು ಆಮೇಲೆ ಮೇಲಿಂದ ಬೇಳೆ ಹಾಕಿ ಆ ಬೇಳೆ ಕುದ್ದಮೇಲೆ ಮತ್ತು ಖಾರ ಅಂತ ಉಪ್ಪು ಅಂತ ಟೊಮೆಟೋ ಅಂತ ಅದು ಎಲ್ಲ ಹಾಕಿ ಮತ್ತು ಅದಕ್ಕೆ ಸಪ್ರೇಟ್ ಕುದಿಸಿ ಅದಕ್ಕೆ ಕುದಿಸಾದ್ಮೇಲೆ ಮತ್ತು ಅದು ಎಲ್ಲ ಕೆಳಗಿಟ್ಬಿಟ್ಟು ಅದೇನೋ ರಗ್ಗಿಸಿದ್ದಿರ್ತದಲ್ಲ ರೊಟ್ಟಿ ಅದು ತೊಗೊಂಡು ರಗ್ಗಿಸಿ ಆಮೇಲೆ ಎಣ್ಣೆಯಿಂದ ಬಗಾರ ಹಾಕ್ತಿದ್ದೆವು ಆ ಥರ ನಮ್ಮ ಅಡುಗೆ ನಾವು ಕಲ್ತಿದ್ದೆವು ನಮಗೆ ಇದೆಲ್ಲ ಅಡುಗೆ ಕಲೀಲಾಕ್ಕ ಯಾರು ಕಲ್ಸಿದ್ದಾರ ನಮ್ಮ ಮೇಯ್ನಂತಂದ್ರೆ ನಮ್ಮತ್ತೆ ನನಗೆಲ್ಲ ಹೇಳ್ಕೊಟ್ಟಿದ್ದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗೆ ಅಂಥೇಳಿ ಆವಾಗಿಂದ ನಾನು ಒಂದು ಏಳು ವರ್ಷದಿಂದಲೇ ನಾನು ಅಡುಗೆ ಕಲಿತಿದ್ದೆ ಆವಾಗಿಂದ ಹಿಡಿದು ನನ್ಗೆ ಎಕ್ಸ್ಪೀರಿಯನ್ಸು ತುಂಬ ಫಾಸ್ಟಾಗಿ ಅಡುಗೆ ಮಾಡ್ತಿದ್ದೆ ನಾನು ಎಲ್ಲರೂ ಹೇಳತ್ತಿದ್ರು ಇಷ್ಟು ಚಿಕ್ಕವಳಿದ್ದಿ ನೀನು ಎಷ್ಟು ಫಾಸ್ಟ್ ಕೆಲಸ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಿ ಮತ್ತವಾಗ ನಮ್ಮ ಆಂಟಿ ಅವ್ರಿಗೆ ಸ್ವಲ್ಪ ಆರಾಮಿದ್ದಿಲ್ಲ ನಾ ಚಿಕ್ಕವ್ಳು ಇದ್ದಾಗ ಚಿಕ್ಕವ್ಳು ಅಂದ್ರೆ ಅದು ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಇದ್ದೆ ಆವಾಗ ತುಂಬ ಸಿಕ್ಕ ಅವ್ರು ತೋಲ್ ರೋಗದಾಗ ಬಿದ್ದಿದ್ರು ಅವಾಗ ನಾನು ಎದ್ದು ಎಲ್ಲ ಕೆ ಮಾ ಅಡುಗೆ ನನ್ನ ನಾನೇ ಮಾಡಿಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೋದ್ರೆ ಎಲ್ಲರೂ ಅಂತಿದ್ರು ಎಷ್ಟು ಬೇಗ ಅಡುಗೆ ಮಾಡಿದೆ ನೀನು ಎಷ್ಟು ಹುಷಾರಾಗಿದ್ಯಾ ಅಡುಗೆದಾಗ ಅಂತ ಅಂದರು ಸೊ ಇವಾಗ ಆವಾಗ ಕಲ್ತಿದ್ದವಳು ಇವಾಗಿನವರೆಗೂ ನನಗೆ ಎಲ್ಲ ಫರ್ಫೆಕ್ಟಾಗಿ ಮಾಡ್ತೆ ಅಡುಗೆ ನಾ ಚೆಂದ ಇವಾಗ ಯಾರಿಗೂ ನಾನು ಕೇಳಲ್ಲ ಯಾವುದೇ ವಿಷಯಕ್ಕೂ ಇದು ಹೆಂಗೆ ಮಾಡಬೇಕು ಅದು ಹೆಂಗೆ ಮಾಡಬೇಕು ಅನ್ನ ಹೆಂಗೆ ಮಾಡಬೇಕು ಬೇಳೆ ಹೆಂಗೆ ಮಾಡಬೇಕು ಅಂತೇಳಿ ಯಾರು ನನಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಡುಗೆ ವಿಷಯದಲ್ಲಂತೂ ನಾನು ಅತ್ತೆ ನನಗೆ ತುಂಬ ಚೆಂದ ಅಡುಗೆ ಮಾಡೋಕೆ ಫರ್ಫೆಕ್ಟ್ ಕಲಿಸ್ಯಾರ ಇವಾಗ ಯಾವುದೇ ರುಚಿ ಅಡುಗೆ ಮಾಡಬೇಕಂತಂದ್ರೂ ನಾನು ನಾನೇ ಒಂದು ಸಲ ನೋಡಿದ್ರೆ ಸಾಕು ಯಾವುದೇ ಅಡುಗೆ ಆಗಿರಲಿ ಪಟ ಪಟ ಪಟ ಕಲಿತ್ಕೊಂಬಿಡ್ತೆ ನಾನು ಅಂದರೆ ರುಚಿಯಾಗಿ ಮಾಡ್ಲಿಕ್ಕೆ ಎಲ್ಲ ಮತ್ತಿಲ್ಲಿ ಚೆಂದ ಅದೆಲ್ಲ ಕಲಿಸಿದ್ರು ನಮ್ಮ ಅತ್ತೆನೇ ನನಗೆ ಅಡುಗೆ ವಿಷಯದಲ್ಲಂತೂ ಹಿಂದೆ ಮುಂದೆ ನೋಡೋಕ್ಕಾಗಲ್ದು ಒಂದು ಎಷ್ಟು ಅಡುಗೆ ಮಾಡಬೇಕು ಇಷ್ಟು ಗಂಟೆ ಹತ್ತಿದೆ ಅಯ್ಯೋ ಏನು ಮಾಡಬೇಕು ಅಂತ ಹೀಗೇ ಯೋಚನೆ ಮಾಡಲ್ಲ ನಾನು ಫುಲ್ಲು ಏನಂತಂದರೆ ಅಡುಗೆ ನಿಂತಂತಂದ್ರೆ ಒಂದು ಪಟ ಪಟ ಎಲ್ಲ ಬೇಳೆ ಆಗಲಿ ರೊಟ್ಟಿ ಆಗಲಿ ಸಾ ಅನ್ನ ಆಗಲಿ ಮತ್ತು ಯಾವ್ದಾರ ತರಕಾರಿ ಆಗಲಿ ಇದೆಲ್ಲ ನಾನು ಚೆಂದ ಮಾಡ್ತೆ ಏನು ಕಷ್ಟ ಆಗಲ್ಲ ನನಗೆ ಅಡುಗೆ ಮಾಡ್ಲಿಕ್ಕೆ ಕೆಲವೊಬ್ಬರು ಅಯ್ಯೋ ನನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳ್ತಾರಲ್ಲ ಅಂಥದ್ದೇನು ನನಗಿಲ್ಲ ನಾನು ಪೂರಾ ಅಡುಗೆ ವಿಷಯದಾಗ ಫರ್ಫೆಕ್ಟ್ ಇದ್ದಿದ್ದೆ ಯಾರು ಹೇಳ್ಕೊಡೋಕೆ ನನ್ಗೆ ಅವಶ್ಯಕತೆ ಇಲ್ಲ ಈ ಥರ ಮಾಡು ಆ ಥರ ಮಾಡು ಅಂತ ಏಕೆಂತಂದ್ರೆ ನಾನು ಸಣ್ಣಂದ್ ಹಿಡಿದು ಒಂದು ಏಳನೇ ಕ್ಲಾಸ್ ಅಂದ್ರೆ ಅವಾಗ ಒಂದು ಹತ್ತು ಹತ್ತು ಹನ್ನೆರಡು ವರ್ಷ ಇರಬಹುದು ಆವಾಗಿಂದ ಹಿಡಿದು ನಾನು ಕಲಿತಾಯಿದ್ದೀನಿ ಸೊ ನನಗೆ ಅಡುಗೆ ವಿಷಯದಾಗ ತುಂಬ ಫರ್ಫೆಕ್ಟಾಗಿದ್ದೇನೆ ತೋಲ್ ಚೆಂದ ಯಾವುದೇ ಮಾಡಲಿ ಎಲ್ಲ ಅಡುಗೆ ಬರ್ತದೆ ನನ್ಗೆ ಗಂಜಿಯಾಗಲಿ ಯಾವುದೂ ಇದು ಬರಲ್ಲ ಅಂಥೇಳಿಲ್ಲ ಸ್ವೀಟಾಗಲಿ ಮತ್ತು ಪ್ರತಿಯೊಂದು ಯಾವುದೇ ತಿಂಡಿ ಕರೆಯೋದಾಗಲಿ ಇಂಥವೆಲ್ಲ ನನಗೆ ಬರ್ತಾವ ಚೆಂದ ಸೊ ನಾನು ಇನ್ನೊಬ್ಬರಿಗೆ ಈ ಥರ ಕಲಿಸೋವಂಥ ಒಂದು ಕೆಪೆಸಿಟಿ ನನಗಿವಾಗಿದೆ ನಾ ರುಚಿ ರುಚಿ ಅಡುಗೆ ಮಾಡ್ತೆ ಚೆಂದ ಎಲ್ಲ ಚೆಂದದ ಸೊ ನಾನು ಮಾಡಿದ ರೊಟ್ಟಿಯಾಗಲಿ ಅಡುಗೆಯಾಗಲಿ ಎಲ್ಲರೂ ನಮ್ಮನೇಗ ಇಷ್ಟಪಡ್ತಾರೆ ಎಷ್ಟು ಚೆಂದ ಮಾಡ್ತಿ ಅಂಥೇಳ್ಬಿಟ್ಟು ಆ ಥರ ನಾ ಅಡುಗೆ ಕಲಿತಿದ್ದೆ ಸೊ ಇವಾಗಿಂದು ಮಕ್ಳಿಗೆ ನೋಡಿದ್ರೆ ಯಾರು ಅಡುಗೆ ಕಲಿಸಲ್ಲ ಸೊ ಅವ್ರು ಕಲಿಯೋದು ಇಲ್ಲ ಬರೀ ಊಟ ಊಟ ತಿನ್ನೋದಷ್ಟೇ ಈಗೀನ ಮಕ್ಕಳದ್ದು ಇದಾಗೋಗ್ಯದಾ ನಾವು ಈಗೆಂತಂದ್ರೆ ನಾವು ಮಕ್ಕಳಿಗೆ ಚಿಕ್ಕಂದಿನಿಂದ ಊಟ ಮಾಡಿದಾಗೆಲ್ಲ ಕಲಿಸ್ದೋರು ಅವ್ರು ಕಲೀತಾರೆ ಸೊ ನಮಗೆ ಆವಾಗೇನಂತಂದ್ರೆ ನಾವು ಚಿಕ್ಕಂದಿರೋವಾಗಲೇ ನಮಗೆಲ್ಲ ಹೇಳ್ಕೊಡ್ತಾರೆ ಈ ಥರ ಮಾಡಬೇಕು ಈ ಥರ ಇವಾಗ ಯಾರು ಹೇಳ್ಕೊಡಲ್ಲ ಈ ಥರ ಮಾಡು ಈ ಥರ ಮಾಡು ಅಂಥೇಳಿ ಸೊ ನಾವು ಆ ಥರ ಕಲ್ತಿದ್ದೆವು ಅಡುಗೆ ಮಾಡೋದು ಅಡುಗೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಒಂದ್ಸಲ ನೋಡಿದರೆ ಅದನ್ನ ನಾವು ಕಲೀಬಹುದು ಕೆಲವೊಬ್ಬರಿಗೆ ಈಸಿಯೇ ಕೆಲವೊಬ್ಬರಿಗೆ ಕಷ್ಟ ಬಟ್ ಕೆಲವೊಂದ್ಸಲ ಏನೋ ಒಂದು ಹೆಚ್ಚಿಗೆ ಖಾರ ಆಗಲಿ ಒಂಥರ ಉಪ್ಪು ಆಗಲಿ ಏನೋ ಒಂದು ಹೆಚ್ಚು ಕಡಿಮೆ ಮಾಡ್ತೀವಿ ಇಲ್ಲಂತಿಲ್ಲ ಸೊ ಕಲ್ತಿದ್ದೆವು ಚೆನ್ನಾಗೇ ಅಡುಗೆ ಮಾಡೋದೆಲ್ಲ ನಮಗೆ ಚೆಂದ ಬರ್ತದ ಅಡುಗೆ ವಿಷಯದಲ್ಲಂತೂ ನನಗೆ ಹಿಂದೆ ಮುಂದೆ ನೋಡೋಕ್ಕಾಗಲ್ಲ ನಾ ಯಾರ ಸಲಹೆಯೂ ಕೇಳಲ್ಲ ಅಷ್ಟು ಚೆಂದ ಅಡುಗೆ ಮಾಡ್ತೆ ಇದರಿಂದ ಈಗ ಅಡುಗೆ ವಿಷ್ಯದಲ್ಲಿ ನೋಡಿದರೆ ಎಲ್ಲರಿಗೆ ನಾವು ಹೇಳ್ಕೊಂಡಂಗೂ ಇದ್ದಿದೆ ನಾನು ಇನ್ನೊಬ್ರಿಗೆ ಅಡುಗೆ ಕಲಸ್ಲಕ್ಕ ಈ ಥರ ಮಾಡ್ಬೇಕು ಆ ಥರ ಮಾಡ್ಬೇಕಂಥೇಳ್ಬಿಟ್ಟು ಅಡುಗೆ ಏನೋಪ್ಪ ಇಷ್ಟು ದೊಡ್ಡ ಕೆಲಸ ಹೆಂಗೆ ಮಾಡಬೇಕು ಅಡುಗೆ ಅಂಥೇಳಿ ಕೆಲವೊಬ್ಬರು ಥಿಂಕ್ ಮಾಡ್ತಾರೆ ಬಟ್ಟ ಅಡುಗೆ ಮಾಡೋದೇನು ಅಂತ ದೊಡ್ಡ ಕಷ್ಟಕರವಾದ ಕೆಲಸ ಅಲ್ಲ ಒಂದ್ಸಲ ನಾವು ನೋಡಿಕೊಂಡ್ರೆ ಯಾವುದೇ ಅಡುಗೆಯಾಗಲಿ ಒಂದು ಸಲ ನೋಡ್ದೇವೆಂದರೆ ಅದು ಫರ್ಫೆಕ್ಟು ಮಾಡಬಹುದು ಸೊ ಆ ಥರ ನಾವು ಕಲಿತಿದ್ದೆವು ಕೂತ್ಕೊಂಡು ಇದು ಮಾಡು ಇದು ಮಾಡು ಅದು ಮಾಡು ಅಂತ ನಮಗ್ಯಾರು ಹೇಳೋರಿದ್ದಿಲ್ಲ ಸೊ ನಾವು ಈ ಥರ ಕಲ್ತಿದ್ದೆವು ಅಡುಗೆ